ಹೌದು ನಾನು ಚೆನ್ನ ಭೈರಾದೇವಿ ಅವರ ಸಾಹಿತ್ಯಿಕ ಪಾತ್ರವನ್ನು ಮೆಚ್ಚುತ್ತೇನೆ ಏಕೆಂದರೆ ಅವರು ಒಬ್ಬ ಮಹಿಳೆಯಾಗಿದ್ದರೂ ಸಹ ತನ್ನ ರಾಜ್ಯಕ್ಕಾಗಿ ಆರ್ಯರು ಬ್ರಿಟಿಷರ ವಿರುದ್ಧ ಪ್ರೆಂಚರ ವಿರುದ್ಧ ಹೋರಾಡಿದ್ದು ಮಾತ್ರ ಅಭೂತಪೂರ್ವ ಕಾಡಿನಲ್ಲಿ ವಿಶೇಷ ಯುದ್ದ ನೀತಿಗಳನ್ನು ಅನುಸರಿಸಿ ಅವರು ಬ್ರಿಟಿಷರು ಮತ್ತು ಪ್ರೆಂಚರ ವಿರುದ್ಧ ಸಮರ ಸಾರಿದ್ದರು ಹಾಗೂ ಕರ್ನಾಟಕದ ವೀರ ಮಹಿ ವೀರ ಮಹಿಳೆಯರ ಸಾಲಿನಲ್ಲಿ ಚೆನ್ನ ಭೈರಾದೇವಿ ಅವರ ಪಾತ್ರ ಅಪಾರವಾದದ್ದು ಈ ಕಾರಣಕ್ಕೆ ಅವರನ್ನು ನಾನು ಮೆಚ್ಚುತ್ತೇನೆ